ಹಲೋ ನಮಸ್ತೆ ಸರ್ ನಾನು ಸಿಂಧು ಸರ್ ಇವಾಗ ಹನ್ನೆರಡು ಗಂಟೆಗೆ ಟ್ರೈನ್ ಇದೆ ಸರ್ ಬೆಂಗ್ಳೂರಿಗೆ ಹೋಗಬೇಕು ತುಂಬ ತಡ ಆಗಿದೆ ಆಟೋಗಳು ಏನು ಕಾಣಿಸ್ತಿಲ್ಲ ಇಷ್ಟೊತ್ತಿಗೆ ನಿಮ್ದೊಂದು ಆಟೋ ನಮಿಗೆ ಸಿಕ್ಕಿತು ಸರ್ ತುಂಬ ಟೈಮ್ ಆಗಿದೆ ನನಗೆ ರೈಲ್ವೇ ಸ್ಟೇಷನ್ಗೆ ಕರ್ಕೊಂಡು ಹೋಗಬೇಕಾಗಿತ್ತು ಸರ್ ಹಾಂ ಸರ್ ಆಗಲೇ ಟೈಮ್ ಆಗಿದೆ ಸರ್ ಹನ್ನೆರಡು ಗಂಟೆಗಿದೆ ಟ್ರೈನ್ ಲಾಸ್ಟ್ ಟ್ರೈನ್ ಹಾಂ ಸರ್ ಓಕೆ ಸರ್ ಥ್ಯಾಂಕ್ಸ್ ಸರ್